ಈ ಚಿತ್ರ ಬಿಡಿಸ್ಬೇಕಾದ್ರೆ ನಿಮ್ಗೆ ಸುಮಾರು ಬಣ್ಣ ಸಿಗ್ತವೆ ನಮಗೆ ಕಲರ್ ಕಲರ್ ವೈಸಲ್ಲಿ ಸುಮಾರಾಯಿತು ಹಾಗೇ ಈ ದಪ್ಪ ಬಣ್ಣದ್ದು ಸಿಗುತ್ತೆ ಅಂದ್ರೆ ಈಗ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಪೇಂಟ್ ಮಾಡೋಂಥ ಬಣ್ಣ ಸಿಗುತ್ತೆ ಹಾಗೇ ಒಂದು ಆಯ್ಲಲ್ಲಿ ಮಿಕ್ಸ್ ಮಾಡ್ಕೊಂಡು ಪೇಂಟ್ ಮಾಡೋಂಥ ಒಂದು ಬಣ್ಣ ಸಿಗುತ್ತೆ ಹಾಗೇ ಇನ್ನೂ ಸುಮಾರು ಥರ ಇದ್ದಾವೆ ಬಣ್ಣ ಮಿಕ್ಸ್ ಮಾಡಬೇಕಾದ್ರೆ ಬ್ರೆಷ್ ಏನಿರುತ್ತೆ ಅದನ್ನ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ತೊಳೀಬೇಕಾಗುತ್ತೆ ಇಲ್ಲ ಅಂದರೆ ಅಲ್ಲಿ ದಪ್ಪ ಇದು ಗಂಟಾಗಿ ಹಂಗೆ ಉಳ್ಕೋಬಿಡುತ್ತೆ ಗಂಟಾಗಿ ಉಳ್ಕೊಂತಂದ್ರೆ ಬ್ರಷ್ಷು ಹಾಳಾಗಿಬಿಡುತ್ತೆ ಬೇಗ ತೊಳೀಬೇಕು ಇಡಬೇಕಾಗುತ್ತೆ ಚಿತ್ರದಲ್ಲಿನ ಬಣ್ಣಗಳು ಹಾಗೂ ರೇಖೆಗಳು ಈಗ ನೆರಳು ಮತ್ತು ಬೆಳಕು ಈ ಚಿತ್ರ ಬರುತ್ತಲ್ಲ ಗೊತ್ತಾ ನೆರಳು ಮತ್ತು ಈ ಚಿತ್ರ ನೆರಳಿಂದು ಮತ್ತು ಬೆಳಕು ಇವು ಎರಡನ್ನೂ ಬಿಡಿಸ್ಬೋದು ಅಂದರೆ ಈಗ ಒಂದು ನಮ್ಮ ಚಿತ್ರ ಬಿಡಿಸ್ಬೇಕಾದ್ರೆ ಒಂದು ಈಗ ಸಣ್ಣದಾಗಿ ಉದಾಹರ್ಣೆ ತಗಳಣ ಈಗ ಒಂದೊಂದು ಈಗ ಹೂವಿನ ಕುಂಡ ಬರುತ್ತೆ ಗೊತ್ತಾ ಅದನ್ನ ಇಟ್ಟಾಗ ಅದ್ನ ಬಿಡಿಸ್ತಾ ಇದ್ದಾಗ ಮುಂದೆ ಬೆಳಕು ಬರೋ ಥರನೂ ಬಿಡಿಸ್ಬೋದು ಪೇಂಯ್ಟಲ್ಲಿ ಹಾಗೇ ಈ ಹಿಂದಿನ ಭಾಗದಲ್ಲಿ ನೆರಳು ಬಿಡಿಸ್ಬೋದು ನೀವು ನೆರಳು ಕಾಣ್ಬೋದು ನೆರಳು ಈ ಸೇಮ್ ಒಂದು ನೆರ್ಳಿನ ಥರವೇ ಕಾಣುತ್ತೆ ಇದನ್ನ ನಾವು ಈಗ ಕಾಣುತ್ತೆ ಹಾಗೇ ಬಿಡ್ಸ್ಬೇಕಾದ್ರು ಹಾಗೇ ನಮಗೆ ಬೆಳಕು ಇಲ್ಲ ಕತ್ತಲು ಎರಡೂ ತೊಂದರೆ ಆಗುತ್ತೆ ಈಗ ಜಾಸ್ತಿ ಬೆಳಕಲ್ಲಿ ಕೂತರೆ ಬಿಡ್ಸಕ್ಕೆ ಏನು ಬೇಕು ಬಿಡ್ಸ್ಬೇಕಂತಲೇ ಕಾಣೋಲ್ಲ ಹಾಗೇ ಕಪ್ಪಲ್ಲಿ ಕೂತರೆ ಬಿಡ್ಸೋದು ಏನು ಅಂತನೇ ಗೊತ್ತಾಗೋಲ್ಲ ಗೊತ್ತೇ ಆಗೋಲ್ಲ ಅದು ಏನು ಬಿಡ್ಸೋದು ಹೇಗೆ ಅಂತ ಕಾಣದಿಲ್ಲ ಹಾಗೆ ಸರಿ ಬೆಳ್ಕಲ್ಲಿ ಕೂತರೆ ಕಾಣುತ್ತೆ ಹಾಗೆ ಈ ಚಿತ್ರಕಲೇಲ್ಲಿ ಅಂದರೆ ನಾನು ಏಳನೇ ಕ್ಲಾಸ್ಸಲ್ಲಿದ್ದಾಗ ಒಂದು ಚಿತ್ರಕಲೇಲ್ಲಿ ಸೇರಿದ್ದೆ ಚಿತ್ರಕಲೆ ಅಂದರೆ ತಾಲೂಕು ಮಟ್ಟ ಸ್ಪರ್ಧೆ ಆ ಚಿತ್ರಕಲೆಯಲ್ಲಿ ನನಗೆ ಅಂದರೆ ಈ ಧರ್ಮಸ್ಥಳ ಚಿತ್ರಕಲಾ ಸಂಘ ಅದರಿಂದೆಲ್ಲ ಬರುತ್ತಲ್ವ ಅದೇ ಜ್ಞಾನಸಿರಿ ಜ್ಞಾನ ಐಸಿರಿ ಅದ್ರಲ್ಲಿ ಸೇರಿದ್ದೆ ಆ ಸೇರಿದಂತಲ್ಲಿ ನನಗೆ ಅನ್ಭವವಾಗಿದ್ದೇನಂದ್ರೆ ನನ್ಗಿಂತ ತುಂಬ ಚೆನ್ನಾಗಿ ಬಿಡ್ಸೋರು ತುಂಬ ಜನ ಇದ್ದರು ನಾನೂ ನಾನೂ ಬಿಡಿಸ್ತಿದ್ದೆ ಬಟ್ಟು ನನ್ಗಿಂತ ಚೆನ್ನಾಗಿ ಬಿಡಿಸೋವ್ರು ಇದ್ದರು ನನ್ಗಿಂತ ಚೆನ್ನಾಗಿ ಬಿಡ್ಸೋವ್ರು ಅಂದರೆ ನನ್ಗಿಂತ ದೊಡ್ಡವ್ರಿದ್ರು ನಾನು ಏಳನೇ ಕ್ಲಾಸಲ್ಲಿದ್ದೆ ಅವ್ರಿಗೆ ಜ್ಞಾನ ಐಸಿರಿ ಅವರಿಗೆಲ್ಲ ಎಂಟನೇ ಕ್ಲಾಸು ಒಂಬತ್ತನೇ ಕ್ಲಾಸು ಹತ್ತನೇ ಕ್ಲಾಸ್ ತನ್ಕನೂ ಇತ್ತು ಅದ್ನ ಬಿಡ್ಸ್ಬೇಕಾದ್ರೆ ನನಗೆ ಒಂದು ಸಲ ನೋಡಿ ಹೆದರಿಕೆ ಆಯಿತು ಹೇಗೆ ಇವರೆಲ್ಲ ಚೆನ್ನಾಗಿ ಬಿಡಿಸ್ತಾರೆ ನನ್ನ ಕೈಲ್ ಆಗೋಲ್ಲ ಅಂತ ಹಾಗೆ ನನ್ನ ಅಣ್ಣನೂ ನನ್ನ ಜೊತೆಯಲ್ಲಿದ್ದ ಆದರೂ ಒಂದು ಧೈರ್ಯ ಬೇಕಾಗುತ್ತೆ ಇಷ್ಟೆಲ್ಲ ಜನ ಇದ್ದಾರೆ ಬಿಡ್ಸಕ್ಕೆ ಹೇಗೆ ಅಂತ ಆದರೆ ಅದು ಬುಕ್ಕಲ್ಲಿ ಇದ್ದಿದ್ದನ್ನ ನೋಡ್ಕಂಡು ಬಿಡ್ಸೋದಾಗಿತ್ತು ಆದರೂ ನನಗೆ ಕಷ್ಟ ಆಯಿತು ಬಿಡ್ಸೋದು ಆದರೂ ನನ್ಗೇನೂ ಪ್ರೈಜ್ ಬರುತ್ತೆ ನಾನು ಬಹುಮಾನ ಗೆಲ್ತೀನಿ ಅಂತ ಗೊತ್ತಿರ್ಲಿಲ್ಲ ನಿಜವಾಗ್ಲೂ ಗೊತ್ತಿರಲಿಲ್ಲ ಬಹುಮಾನ ಹೇಗೆ ಗೆದ್ದೆ ಅಂತ ಗೊತ್ತಿಲ್ಲ ಆದ್ರೆ ನನಗೆ ನಿಜವಾಗ್ಲೂ ನನ್ಗೆ ಗೊತ್ತೇ ಆಗಿಲ್ಲ ನಾನು ಸೆಕೆಂಡ್ ಪ್ರೈಸ್ ಬಂದೆ ಎರಡನೇ ಸ್ಥಾನ ಪ್ರೈಸ್ ಬಂತು ನನಗೆ ತುಂಬ ಖುಷಿ ಆಯಿತು ಅದ್ನ ನೋಡಿ